ಕರ್ನಾಟಕ ರಾಜ್ಯದ ಕ್ರೀಡಾವಲಯ ಕ್ರೀಡೆಗೆ ಸಂಬಂಧಿಸಿದ ಗಾಯಾಳುಗಾಗಲಿ ಕ್ರೀಡೆಗಾಗಲಿ ತುಂಬ ಪ್ರೋತ್ಸಾಹವನ್ನು ಕೊಡ್ತಾ ಇದ್ದಾರೆ ರೀ ಯಾವುದೇ ಒಬ್ಬ ವ್ಯಕ್ತಿ ಗಾಯಾಳು ಆದ್ವು ಅಥವಾ ಏನಾದರೂ ಅಪಘಾತ ಸಂಭವಿಸ್ತಂದ್ರೆ ಇಮ್ಮಿಡಿಯೆಟ್ಟಲ್ಲಿ ಮೈದಾನಕ್ಕೆ ಸ್ಟ್ರೆಚರ್ಗಳನ್ನು ಒಯ್ತಾರೆ ಅದು ಅಲ್ಲಿಂದ ಅವನ್ನ ಪಕ್ಕಕ್ಕೆ ಕರ್ಕೊಂಬರ್ತಾರೆ ಅದು ಆದ ಮೇಲೆ ಅಲ್ಲಿ ಡಾಕ್ಟ್ರುಗಳು ಮತ್ತು ನರ್ಸ್ಗಳನ್ನು ಕ್ರೀಡಾಂಗಣದ ಪಕ್ಕದಲ್ಲಿ ಅವ್ರಿಗೆ ವ್ಯವಸ್ಥೆ ಮಾಡಿರ್ತಾರೆ ಸೊ ಯಾವುದೇ ಒಬ್ಬ ಆಟಗಾರ ಏನಾದರೂ ಅಪಘಾತ ಸಂಭವಿಸ್ತು ಇಂಜುರಿ ಆಯಿತಂದ್ರೆ ಇಮ್ಮಿಡಿಯೇಟು ತಕ್ಷ್ಣವೇ ಡಾಕ್ಟ್ರು ಹೋಗಿ ಅವರಿಗೆ ಟ್ರೀಟ್ಮೆಂಟನ್ನು ಕೊಟ್ಟು ಪಸ್ಟ್ಏಡ್ ಟ್ರೀಟ್ಮೆಂಟನ್ನು ಕೊಡ್ತಾರೆ ಆಮೇಲೆ ಎಲ್ಲ ರೀತಿಯ ಫಸ್ಟ್ರೇಡ್ ಕಿಟ್ಗಳನ್ನು ಅಲ್ಲಿ ಇಟ್ಟಿರ್ತಾರೆ ತುರ್ತು ಚಿಕಿತ್ಸಾ ಘಟಕಗಳನ್ನು ನಿರ್ಮಾಣ ಮಾಡಿರ್ತಾರೆ ರೀ ಆಮೇಲೆ ಏನಾದ್ರೂ ಹೆಚ್ಚು ಕಮ್ಮಿ ಜಾಸ್ತಿ ಇದನ್ನು ಆಗೈತಿ ಭಾಳ ಅಪಘಾತ ದೊಡ್ಡ ಪ್ರಮಾಣ್ದಾಗೆ ಆಗಿತ್ತಂದ್ರೆ ಅವ್ರ್ನ ಕರ್ಕೊಂಡು ಹೋಗ್ಲಿಕ್ಕೆ ಒಂದು ಅಂಬುಲೆನ್ಸು ಮೈದಾನದ ಪಕ್ಕದಾಗೆ ಇರ್ತೈತಿ ಸೊ ಹಾಸ್ಪಿಟ್ಲಿಗೆ ಫ್ರೀಯಾಗಿ ಅಂಬುಲೆನ್ಸೊಳಗೆ ಹಾಸ್ಪಿಟ್ಲಿಗೆ ಕರ್ಕೊಂಡೋಗ್ತಾರೆ ಆಮೇಲ ಹಾಸ್ಪಿಟಲ್ಲೊಳಗೆ ಏನೇ ಟ್ರೀಟ್ಮೆಂಟ್ ಆಗುವಂಥದ್ದಾಗಲಿ ಎಲ್ಲವೂ ಕೂಡ ಕ್ ಸರ್ಕಾರದ ವತಿಯಿಂದಲೇ ಆಟಗಾರರಿಗೆ ಒದಗಿಸ್ತಾರೆ ಆಟಗಾರ್ರಿಗೆ ಪ್ರತ್ಯೇಕವಾದ ಚಿಕಿತ್ಸೆಗಾಗಿ ಆಗುವಂಥ ಯಾವುದೇ ರೀತಿಯ ಶುಲ್ಕವನ್ನ ಆಟಗಾರನ ಮೇಲೆ ಹಾಕುವುದಿಲ್ಲ ಅದನ್ನು ಸರ್ಕಾರವನ್ನು ಕ್ರೀಡಾವಲಯನೇ ಕ್ರೀಡೆಯ ಕ್ರೀಡಾ ಸಚಿವಾಲಯನೇ ನೀಡತ್ತೆ ರೀ ಆಮೇಲ ಅವರಿಗೆ ಪ್ರತಿನಿತ್ಯ ಪ್ರತ್ಯೇಕವಾದ ಕಿಟ್ಗಳು ಆಟಕ್ಕೆ ಸಂಬಂಧಪಟ್ಟಂಥ ಕಿಟ್ಗಳಾಗಲಿ ಎಲ್ಲವನ್ನೂ ಕೂಡ ಕ ಕರ್ನಾಟಕ ಸರ್ಕಾರದ ಕ್ರೀಡಾವಲಯನೇ ಕ್ರೀಡಾ ಸಚಿವಾಲಯನೇ ಒದಗಿಸ್ಕೊಡತ್ತೆ ಹೀಗಾಗಿ ಕ್ರೀಡೆಗೆ ತುಂಬ ಪ್ರೋತ್ಸಾಹವನ್ನು ನೀಡ್ತಾರೆ ಅಂತ ಹೇಳಿ ಹೇಳ್ಬೋದು ರೀ